ಇವು ಡೆಂಗೂ ಮತ್ತೆ ಮಲೇರಿಯಾ ಅದು ರೀ ಇವು ಮಳಿಗಾಲ ಬಂತು ಅಂದ್ರ ಶುರು ಆಯಿತು ನೋಡ್ರಿ ಭಾಳ ಹೈರಾಣ ಮಾಡ್ತವೆ ರೀ ಪೆಹ್ಲೆ ಜಮಾನದಾಗಾರ ತೋಲೇ ಜೀವ ತಿಂದಾವ ಈಗ ಇವೇನು ಕಮ್ಮಿ ಇಲ್ಲ ಈಗ ಬೀ ಅವು ಚಂದ ಚಂದ ಊರ್ಗೊಳ್ದಾಗ ಬೆಂಗ್ಳೂರ್ನಂತ ಊರ್ಗೊಳ್ದಾಗ ಆಗ್ಲತ್ತವು ಡೆಂಗೂ ಇಲ್ಲೇನೂ ನಂಬಲ್ ಮಂದಿ ಹೇಳ್ದರು ತಿಳಿಯಲ್ದೆ ಆಮೇಲೆ ಮಂದಿ ಅಂಥವೇ ಏ ಮುಗದು ಹೋಯ್ತ ರೀ ಡೆಂಗೂ ಮುಗದ ಹೋಯಿತು ಈಗ ಡೆಂಗೂ ಪಿಂಗು ಎಲ್ಲ ಏನು ಆಗಲ್ಲ ಅಂಟ್ ಅನ್ಕೋತ ಕೂಡ್ತಾವೆ ಈ ಬೆಂಗಳೂರದಾಗೆನೇ ಎಷ್ಟೊಂದು ಕೇಸುಗುಳ ಆಕ್ಕೊತ್ತಿರ್ತಾವು ನಂಬಲ್ಲೇ ಕಮ್ ಅನ್ನು ಒಬ್ಬ ನಮ್ಮ ದೋಸ್ತಗ ಡೆಂಗೂ ಆಗ್ಯಾದ ಏನು ಮಾಡ್ಬೇಕು ದವ್ಖಾನೆ ಹೋಗಿ ಸುಮ್ಮನೆ ಪನ್ನಾಸ್ ಹಜಾರ್ ಹಾಕ್ತಾ ಸಾಟ್ ಹಜಾರ್ ಹಾಕ್ತಾ ಹಾಗ ರೊಕ್ಕ ಹಾಕಿ ಬರ್ತಾವೆ ಭಾಳ್ ಡೇಂಜರ್ ಇವ್ ಚಿಕ್ಕುಳುಗಳು ಚಿಕ್ಕುಳುಗಳು ನೋಡಿ ರೀ ಮತ್ತೆ ಪೆಹ್ಲೆ ಇದ್ದೀನಂತು ಚಿಕ್ಕುಳುಗಳು ದಮ್ ದಮ್ ದಮ್ ಅವು ಪೂರ ಕಚ್ದರ ಮೈ ಪೂರ ಬೆಂಕಿ ಅಂದ್ರ ಬೆಂಕಿ ಬೀಳ್ಬಕು ಮಂದಿ ಎಲ್ಲ ಗಲೀಜು ಮಾಡತ್ತಾವ ಎಲ್ಲ ಕಡಿ ಎಲ್ಲ ಹೊಲಸು ಮಾಡ್ಲತ್ತಾವ ಸ್ವಚ್ಛ ಭಾರತ ಅಂತಂದು ಮಂದಿ ಏನು ಸ್ವಚ್ಛ ಭಾರತ ಮಾಡಲ್ಲ ಏನ್ಮಾಡಲ್ಲ ನಾಲ್ಕು ವರ್ಷ ಮಾಡದು ಮುಗದ ಹೋಯ್ತು ಬಿಟ್ಕೊಟ್ವು ಅದಕ್ಕೆ ಇಲ್ಲ ರೀ ಅದ ಕೇರ್ ತಗೊಂಬಂದಿರ್ತದ ಅದ್ಕಾ ಎರಡ್ಮೂರು ಲೆವೆಲ್ಲಗೆ ಇರ್ತದ ಪೆಹ್ಲೆಕ ಮನೆ ಹೊರಗ ಪೆಹ್ಲೆ ನಾವು ಸ್ವಚ್ಛ ಇಡಬೇಕು ಆಚ್ ಕಡಿ ಗೌರ್ಮೆಂಟ್ ಏನದ ಅಂತಂದ್ರ ಅವರು ಕಡಿಂದ ಅವ್ರ ಬಿ ಕ್ರಮಗಳು ಕೈಗೊಳ್ಳಬೇಕು ಈಚ್ ಕಡಿ ಏನು ಇವೂ ಸಿ ಎಮ್ ಸಿದ್ಧರಾದು ಇರ್ತಾರೆ ಇವರೆಲ್ಲ ಬಿ ಎಲ್ಲಾ ಚರಂಡಿಗಳು ನಾಳಿಗುಳ್ ಏನು ಇರ್ತದ ಇದ್ರದ್ ಕಡಿಂದ ಇವ್ರ್ ಕ್ರಮಗುಳ ತಗೋಬೇಕು ನಾವು ನಮ್ಮ ಮನೆ ಒಳಗ ನಾವು ನಮ್ದ ಏನವ ನಮ್ಮ ಸೇಫ್ಟಿ ನಾವು ನೋಡಬೇಕು ಇವೆಲ್ಲ ಹೀಗೆಲ್ಲ ಮಾಡ್ದರ ಅದು ಕಂಟ್ರೋಲಿಗ್ ಬರ್ತದ ಇಲ್ಲ ಅಂತಂದ್ರ ಏನದ ಭಾಳ್ ಪಾ ರೂಲ್ಸ್ ಅತ್ತವ ರೀ ಸಣ್ಣ ಸಣ್ಣವು ಬಂದುವಂದ್ರ ಪಾಪ ಅವು ಮಲೇರಿಯ ಡೆಂಗೂಲಿಂದ್ ತೋಡೆ ಮಂದಿ ಸತ್ತನ ಈಗ ಹೋಗ್ಬೇಕಂದ್ರ ಏನು ಈಗ ಪೆಹ್ಲೆ ನೋಡ್ರ ಈಗ ಈ ಸರ್ಕಾರ ಏನು ಪೆಹ್ಲೆಕರ ಅದು ಮಳೆಗಾಲ ಹೊಂಟೋತು ಅಂತಂದ್ರ ಅದು ಪೆಹ್ಲೆಕರು ಮಂದಿಗ ಹೇಳಬೇಕು ಈಗ ಯಾವ ಸೀಸನ್ದಾಗ ಅವ್ರ ಬಲೀ ಡೇಟಾ ಇರ್ತದ ಅವು ಖುನೆ ಇರ್ತದ ಈ ಸೀಝನ್ದಗ ಇದು ಈ ರೋಗ ಅದ ಈ ಸಂಕ್ರಮಣ ಹೆಚ್ಚಿಗೆ ಐತದಿ ಈ ಸೀಝನ್ದಾಗ ಇದು ಹೆಚ್ಚಿಗೆ ಇದು ಅಂದಿದು ಅವರಿಗೆ ಪೆಹ್ಲೆಕ ಖುನೆ ಇರ್ತದ ಅವರು ಹೇಳ್ಬೇಕು ಪೆಹ್ಲೆಕ ಈಗ ಏನದು ಮಳೆ ನೀರು ಬಿತ್ತು ಮಳೆ ಮ್ಯಾಲ ಇವು ಟೈಯರು ಪಿಯರು ಅವು ಇವು ಎಲ್ಲ ಇರ್ತಾವು ಅದರೊಳಗೆಲ್ಲ ನೀರು ನಿಂತಿತ್ತು ಅಂದ್ರ ಏನು ಆಯ್ತದ ಅಂದರೆ ಅದೊರಳಗೆ ಇವು ಎಲ್ಲ ಇವು ಏನು ಚಿಕ್ಕುಳುಗಳು ಇರ್ತಾವಿಲ್ಲ ಅದರೊಳಗೆ ಅಂಡಿಗುಳ್ ಹಾಕ್ತಾವ ಅವು ಅಂಡಿಗುಳಿಂದ ಇವು ದೊಡ್ಡುವ ಆಯ್ತಾವು ಈಗ ಅವು ನೀರಿನ ನಿಂದಿರ್ಲ ಹೋದರ ನಿಂಬಲ್ ಮನೆ ಸುತ್ತಮುತ್ತ ಅಂದ್ರ ಈಗ ಅದು ಹೆಂಗಾಯ್ತದ ಹೇಳಿ ರೀ ಅವು ಚಿಕ್ಕುಳುಗಳು ಅಂಡಿ ಇಡ್ಲಾಕೆ ಬರಲ್ಲ ಅವು ದೊಡ್ಡುವಾಗಲ್ಲ ಅವು ಬೆಳೆಲ್ಲ ಚಿಕ್ಕುಳು ಹೆಚ್ಚಿಗೆ ಆಗಲ್ಲ ಸಂತತಿ ತಾನೇ ಕಮ್ಮಿ ಆಯ್ತದ ಆಯ್ತು ಇವೂ ಎಲ್ಲ ಕಡೆ ನೀರು ನಿಂದಿರ್ತಾವ ಮಳೆ ಬಿತ್ತು ಅಂದ್ರ ಅಲ್ಲಿಲ್ಲಿ ನೀರು ನಿಂದಿರ್ತಾವ ನಮ್ಮಲ್ಲಿ ಚರಂಡಿ ಸಿಸ್ಟಮ್ ಕರೆಕ್ಟ್ ಇಲ್ಲ ಆ ಚರಂಡಿ ಒಳಗ ನಿಂದಿರ್ತಾವು ಚರಂಡಿ ಮೇಲೆ ಕವರ್ ಮಾಡಿಂದಿರಲ್ದು ಮ್ಯಾಲದು ಮುಚ್ಚಿಂದದು ಚಂದ ಇರ್ಬಕು ಇದ್ರ ಅವು ಪಾಪ ಅಂಡಿಗುಳು ದೊಡ್ಡುವಾಗಲ ಅವು ಬಂದು ಕಚ್ಚಲ್ಲ ಚಿಕ್ಕುಳು ಇವು ಅಂಥವೆಲ್ಲ ಎಮೀ ಮಾಡಿಂದಿಲ್ಲ ಅದಕ್ಕಿದು ಏನು ಮಾಡ್ಬಕು ಸರ್ಕಾರ ಆಗಲಿ ಸಿ ಎಮ್ ಶಿವರಾಯ್ ಬಂದು ಏನು ಮಾಡ್ಬಕು ಅಂದರು ಚರಂಡಿಗುಳು ಕವರ್ ಮಾಡ್ಬಕು ಓಪನ್ ಬಿ ಇತ್ತಂದ್ರವು ಏನದ ಸ್ಪ್ರೇ ಹೊಡಿತಿರು ಪೆಹ್ಲೆಕ ಈಗ ನೋಡಿರಿ ಸ್ಪ್ರೇ ಹೊಡಿಲ್ತರಾ ಈಗ ಸ್ಪ್ರೇನೆ ಹೊಡೀಲಾಗವಿ ಹೆಚ್ಚಗಿ ಅದಕ್ಕ ಬಂದು ಅವು ಕೆಮಿಕಲ್ ಅವರು ಸ್ಪ್ರೇ ಅವು ಮಾನ್ಸಾಗ ಇಟ್ಟು ಎಲ್ಲ ಕಡೆ ಹೋಗಿ ಸ್ಪ್ರೇ ಹೊಡ್ಕೋತಾ ಹೋದ್ರ ಆ ಅಂಡಿಗೋಳ ಇದ್ದಿದ್ದನ್ನೆಲ್ಲ ಸುಟ್ಟೊಕ್ಕೊತಾ ಹೊಯ್ತಾವ ಸತ್ತು ಹೊಯ್ತಾವ ಹಿಂಗೆ ಸತ್ತೋದರೆ ಏನಾದುವಪ್ಪಾ ಅಂತಂದ್ರ ಇದು ಡೆಂಗೂ ಆಗಲಿ ಮಲೇರಿಯಾ ಆಗಲಿ ಇವು ಚಿಕ್ಕುಳುಗಳು ಬಂದು ಕಚ್ಚಲೂ ಇರಲು ನಮಗ್ ಏನದ ಅಂತಂದ್ರ ಏನು ಬೀ ನಮ್ದ ಆರೋಗ್ಯ ಚಂದ್ ಇರ್ತದ ಇಲ್ಲಂತಂದ್ರ ಏನವು ಭಾಳ ಹೇರಾಣಿ ಅದಾ ಇಂಥವು ಎಲ್ಲ ಇವು ದೊಡ್ಡ ದೊಡ್ಡ ಸಿಟಿಗುಳ್ದಾಗೆಲ್ಲ ಏನು ತೋಡೆ ಮಾಮೂಲಿ ಅದ ಅವು ಚಿಕ್ಕುಳುಗಳು ಬಂದುವಂದ್ರ ಅವು ಪೂರ ಮೈಗಿಂದ ದೊಡ್ಡ ದೊಡ್ಡ ಹದ್ಗೊಡಿಗುಳು ಏಳ್ಳತ್ತಾವು ರೀ ಅವು ಕಚ್ದರ ಇಟ್ಟು ದೊಡ್ಡ ದೊಡ್ಡ ಚಿಕ್ಕುಳುಗಳು ಇವು ಮತ್ತೆ ಮನ್ಯಾಗ ಇದ್ದುನರ ಬಿ ಏನದ ಮನ್ಯಾಗ ಬಿ ಕೇರ್ ತಗೋಬಕು ಈಗ ಅವು ಮನ್ಯಾಗಿದ್ದುವು ಒಳಗೆ ಏನು ಮಾಡ್ಬಕು ಅಂದ್ರ ಮನೆ ಸುತ್ತಮುತ್ತ ಎಲ್ಲ ನೀಟ್ ಇಟ್ಕೊಬೇಕು ಕಾಲೋನಿದಾಗೊಂದು ಕಮ್ಯುನಿಟಿ ಮಾಡಬೇಕು ಎಲ್ಲರು ಕಲ್ತ ಏನದಪ್ಪ ಕಸ ಇಲ್ಲಿ ಹಾಕ್ಬ್ಯಾಡ್ ರೀ ಗಲೀಜು ಮಾಡ್ಬ್ಯಾಡ ರೀ ಅಂತ ಹೇಳಬೇಕು ಅವು ಕಲೀಜು ಮಾಡದು ಅಲ್ಲಿ ಮಳಿ ಬೀಳ್ತ್ಗಿ ಅದು ಪೂರ ಕೆಸರಾಗೋಯ್ತದ ಅದ್ರೊಳಗ ಚಂದ ಚಿಕ್ಕುಳುಗಳು ಏನಾಯ್ತವ ಅವು ಗಮ್ಮ ಅಂತ ಅಲ್ಲೆ ಕೂಡ್ತಾವ ಸ್ವಚ್ಛತಾ ಕಾಪಾಡೋದು ನಮ್ಮ ಕೈದಾಗದ ಎಲ್ಲ ಬಂದು ಸರ್ಕಾರೇ ಮಾಡಂತಂದ್ರ ಅವ್ರ ಮಾಡ್ಬೇಕು ಮಾಡ್ಬ್ಯಾಡ್ದ ಅಂತಿಲ್ಲ ಈ ಕಡೆ ನಮ್ಮ ಕೈದಾಗ ಬಿ ಇರ್ತದಲ್ಲ ನಮ್ ಮನೆ ಸುತ್ತಮುತ್ತ ನಾವು ಎಲ್ಲರು ಕಲ್ತಿ ಎಲ್ಲಿ ಕಾಣಸ್ತೊ ಅಲ್ಲಿ ಒಯ್ಲತ್ತಿ ಮುಸುರಿ ಬರಕ್ಲತ್ತಿ ಎಲ್ಲಿ ಒಯ್ಲತ್ತಿ ಕಾಣಸ್ತೋ ಅಲ್ಲಿ ಒಯ್ಲತ್ತಿ ಮುಸ್ಲಿ ಬರಕ್ಲತ್ತಿ ಮುಗ್ದ ಹೋಯಿತು ಹೀಗಾಗಿ ಏನದ ಅವು ಚಿಕ್ಕುಳುಗಳು ಪಾಪವು ಸಂತತಿ ಹೆಚ್ಚಿಗಾಯಿ ಮಾಡ್ಕೊಲ್ಲತವ ಆ ಒಂದು ಕಚ್ಚಲತ್ತವ ಇನ್ಮ ಏನ್ಮಾಡ್ತಿರಿ ನಿಮಗ ಬುದ್ಧಿಯಿಲ್ಲ ನಮಗ ನಮಗ ತಿಳಿಯಬೇಕು ಅದಕ್ಕ ನೀಟ್ ಆಗಿ ಎಲ್ಲ ಗಲ್ಲಿದೋರೆಲ್ಲ ಕಲ್ತಿ ನೋಡ್ರಪ್ಪ ಎಲ್ಲರಿಗು ಹೇಳ್ಬಕು ಇಲ್ಲಿ ಯಾರ್ ಬಿ ಮುಸ್ರಿ ಗಿಸ್ರಿ ನೀವು ಚಲ್ಲಕೆ ಹೋಗ್ಬ್ಯಾಡ ರೀ ಚಿಕ್ಕುಳು ಅತ್ತಿವಿ ಎಲ್ಲಾರ ಮನೆ ಮಕ್ಕಳು ಅದು ಇರ್ತಾವ ಇವು ಸುಮ್ಮನೆ ಚಿಕ್ಕುಳು ಕಚ್ಚಿ ಡೆಂಗೂ ಮಲೇರಿಯಾ ತರಸ್ಕೊಮದ ಏನದ ಅಂತ ಎಲ್ಲ ಕಾಲೋನಿದಾಗ ನೀಟ್ನೆಸ್ ಮೇಯ್ನ್ಟೇನ್ ಮಾಡಬೇಕು ಎಲ್ಲರು ಏನು ಬಿ ಹಿಂಗೆ ಟ್ಯಾಂಕ್ ಓಪನ್ ಇಡದು ಒಟ್ಟು ನೀರು ನಿಂದರು ಗುಡ್ಬ್ಯಾಡ್ದ ನೋಡ್ರಿ ಮೇನ್ ಅಂದರ್ ರೀ ನೀರೂ ನಿಂದ್ರು ಗುಡ್ಬ್ಯಾಡ್ದು ಮುಸ್ರಿ ಆಗ್ ಗುಡ್ಬ್ಯಾಡ್ದು ಹೀಗೆಲ್ಲ ನೀಟ್ ಮೇಯ್ನ್ಟೇನ್ ಮಾಡದ್ರ ಇವು ಚಿಕ್ಕುಳುಗಳು ಏನು ಬಿ ಆಗಲ್ಲು ಇದು ಒಂದನೇ ವಿಷಯ ಎರಡನೇ ವಿಷಯ ಏನದ ಮನೆ ಒಳಗೆ ಗುಡ್ ನೈಟ್ ಆಗಲಿ ಆಲ್ ಔಟ್ ಆಗಲಿ ಇಂತವೇನ್ರ ಹಚ್ಚಿಡ್ಬೇಕು ಸಾಯಂಕಾಲ ಎದನ ತಟ್ಟಿ ಮುಚ್ಚಿಡ್ಬಕು ಸಣ್ಣ ಸಣ್ಣ ಮಕ್ಕಳಿಗೆ ಏನದ ಅಂತಂದ್ರ ಇವು ಒಡೊಮೋಸ್ ಅಂಥವು ಇವುಕ ಕ್ರೀಮ್ ಬರ್ತಾವು ಕ್ರೀಮ್ ಹಚ್ರೀ ಅವುಕ ಸಣ್ಣುವುಗೆಲ್ರ ಹೊರಗ ಆಡ್ಲಕ್ ಅದೂ ಕರ್ಕೊಂಡು ಹೋದ್ರಿ ಗಾರ್ಡನ್ ಪೀರ್ಡನ್ಗ್ ಅಂದ್ರ ಕ್ರೀಮ್ ಅದು ಹಚ್ದ್ರ ಅದು ಸಂಕ್ರಮಣ ಬರ್ಲಾರ್ದಂಗ ತಡಿಬೋದು ರಾತ್ರಿ ಏನದ ಮನಿಗ ಮೊಸ್ಕಿಟೊ ನೆಟ್ ಹಾಕ್ರೀ ಬೆಡ್ಡಿ ಬೆಡ್ಡಿನಾಗ ಮೊಸ್ಕಿಟೊ ನೆಟ್ ಹಾಕಿ ಒಳಗ ಮನುಷ್ದರಿಗ ಕೂಸುಗಳಿದವು ಅಂತಂದ್ರ ಕೂಸುಗಳಿಗರ ಸಣ್ಣವು ಕೂಸುಗಳಿಗ ಅವುಕ್ಕ ಅವು ಇಮ್ಯೂನಿಟೀ ಎಷ್ಟು ಪವರ್ ಭಾಳ ಕಮ್ಮಿ ಇರ್ತದ ರೀ ಇಮ್ಯೂನಿಟಿ ಪವರ್ ಭಾಳ ಕಮ್ಮಿ ಇದ್ದಿನಿ ಕಡಿಂದ ಪಾಪ ಅವುಕ್ಕ ಬಂತು ಅಂತಂದ್ರ ಭಾಳ ಹೆಚ್ಚಿಗೆ ತೊಂದರೆ ಅವ್ಕ ಮಾಡ್ತದೆ ಅದಕ್ಕೆ ಏನಪ್ಪ ಅಂದ್ರ ಅವ್ಕ ಚಂದ ಮೊಸ್ಕಿಟೊ ನೆಟ್ ಹಾಕಿ ಅದರೊಳಗೆ ಮಗಿಸ್ಬೇಕು ಆಲ್ ಔಟ್ ಗುಡ್ ನೈಟ್ ಹಚ್ಚೋದ್ಕಿನ ಬಿ ಚಂದ ಏನಾತು ಅಂದ್ರ ಅವ್ರಿಗೆ ನೆಟ್ದಾಗ ಮಗ್ಸೋದು ಚಂದ ಏಕಂದ್ರ ಅದೂ ಮತ್ತೆ ಅದ್ರ್ಲಿಂದ ಮತ್ತು ಇವು ಲಂಗ್ಸ್ ಅದು ಪ್ರಾಬ್ಲಮ್ ಬರ್ತದಿಲ್ಲ ಸುಮ್ನೆ ಗಾದು ಗಾಳಿ ತಗೊಂಡು ಅದಕ್ಕೆ ಸರ್ಕಾರ ಅವ್ರ್ದ ಕೆಲಸ ಅವರು ಮಾಡ್ಬಕು ಪೆಹ್ಲೆಕರ ಅವರು ಜಾಗೃತಿ ಮಾಡ್ಬಕು ಮಂದಿಗಿ ಈಕ ಇದು ರೋಗ ಇದು ಬರೋದದ ನೀವು ಕ್ಲೀನ್ ಮೇಯ್ನ್ಟೇನ್ ಮಾಡಿ ರೀ ಅಂತ ಮತ್ತೇನದ ಅಂದ್ರ ಚರಂಡಿಗುಳು ಗೊಂಟಾ ಎಲ್ಲ ಇವು ಗಿಡಗುಳು ಇವೆಲ್ಲ ಇವೆಲ್ಲ ಬೇಸರ ಮೇಲೆ ಏನು ಬೆಳ್ದಿರ್ತದಲ್ಲ ಹೊಲಸು ಅದ್ರ ಗೊಂಟಯೆಲ್ಲ ಇವರು ಸ್ಪ್ರೇ ಹೊಡ್ಕೋತಾ ಹೋಗ್ಬಕು ಕೆಮಿಕಲ್ ಹೊಡ್ಕೋತಾ ಹೋಗಿ ಆ ಅಂಡಿಗುಳು ಏನು ಬಿ ಬೆಳೆದು ಹಾಕಿಂದಿರ್ತವು ಚಿಕ್ಕುಳುಗಳು ಅವೆಲ್ಲ ಕಂಟಿನ್ಯೂ ಅದು ಸುಟ್ಟು ಹೋಗೋ ಹಂಗ ಅವ್ರ ವ್ಯವಸ್ಥೆ ಮಾಡ್ಬಕು ಆಮೇಲೆ ಗಲ್ಲಿದೋರ್ ಏನದ ಇವ್ರೊಂದು ಕಮ್ಯುನಿಟಿ ಅದು ಇದು ಮಾಡ್ಕೊಂಡು ಒಂದೊಂದು ಕಾಲೋನಿದಾಗ ಒಂದೊಂದು ಎಂಟತ್ತು ಮಂದಿ ಕಲ್ತು ಇವ್ರ ಅದನ್ನ ಏನು ಮೇಯ್ನ್ಟೇನ್ ಮಾಡೋದದ ಕ್ಲೀನಾಗಿ ಮೇಯ್ನ್ಟೇನ್ ಮಾಡದು ಮುಸ್ರಿ ಚಲ್ಲಾರ್ದಂಗ ಏನ್ ಬಿ ಹೊಲಸು ಮಾಡ್ಲಾರ್ದಂಗ ಅದು ಇವರೆಲ್ಲ ನೋಡ್ಕೊಬೇಕು ಮನೆಗ ಏನು ಬಿ ಗಲೀಜು ಸಾಮಾನು ಹಳೆವು ಏನು ಬಿ ಸಿ ಇರ್ತಾವ ಅವೆಲ್ಲ ಸೊಲ್ಪ ಸ್ವಚ್ಛ ಇಟ್ಕೊಬೇಕು ಅದ್ರೊಳಗೆ ಹೋಗಿ ಮಡ್ ಮರಿ ಹಾಕ್ತಾವು ಚಿಕ್ಕುಳುಗಳು ಅದು ಇವ್ರ ನೋಡ್ಕೊಬೇಕು ಅದು ಅದ್ಮೇಲೆ ಏನದ ಮನೆ ಒಳಗ ಏನದಪ್ಪಾ ಅಂತಂದ್ರ ಮನೆ ಒಳಗ ಬಿ ಸ್ವಚ್ಛ ಇಟ್ಕೊಂಡು ಮೈಗೆಲ್ಲ ಚಂದ ಕ್ರೀಮ್ ಹಚ್ಕೊಂಬದು ಇದು ಒಡೋಮೋಸ್ ಅಂಥವು ಕ್ರೀಮ್ ಆಗಲಿ ಮತ್ತು ಮೊಸ್ಕಿಟೋ ನೆಟ್ ಆಗಲಿ ಚಿಕ್ಕುಳಿಂದು ಸೊ ಅದು ಎಲ್ಲ ಮಚ್ಚರ್ ಪರ್ದಾ ಅದು ಹಚ್ಕೊಂಡು ಇಟ್ಟರೆ ನೋಡಿ ರೀ ಇವು ಮಲೇರಿಯಾ ಡೆಂಗೂ ಏನು ಬಿ ಬರ್ಲಾರ್ದಂಗ ಆರಾಮ್ಸೆ ರೀ ಕಂಟ್ರೋಲ್ ಮಾಡ್ಬೋದು